ನಮಸ್ತೆ ಪಾಕಕಲೆಯನ್ನು ಉದ್ಯೋಗವಾಗಿ ಅನುಸರಿಸಬೇಕು ಎನ್ನುವವರಿಗೆ ಯಾವ ಕುಕಿಂಗ್ ಸ್ಕೂಲ್ಗಳು ಅಥವಾ ಸಂಸ್ಥೆಗಳಿವೆ ಈ ಪಾಕಶಾಸ್ತ್ರ ಶಾಲೆಗಳು ಎಂಥ ತರಬೇತಿ ನೀಡಲಾಗುತ್ತದೆ ಅನ್ನೋದು ಒಂದು ಕೋಶನ್ ಈ ಪ್ರಶ್ನೆಯಲ್ಲಿ ನಾವು ಏನು ಮಾಡ್ತೀವಿ ಪಾಕ ಅಂದ್ರೆ ನಾವು ಬೇರೆ ಏನೋ ತಿಳ್ಕೋತೀವಿ ಅದು ಪಾಕ ಅಂದರೆ ಅಡುಗೆ ಕಲೆ ಅಡುಗೆ ಥರವೇ ಅನ್ನ ಸಾರು ಪಲ್ಯ ಈ ಥರ ಮಾಡೋದ್ರೊಳಗೆ ಸ್ವಲ್ಪ ರುಚಿ ರುಚಿಯಾಗಿ ಬೇರೆ ಬೇರೆ ಥರದ ಅಡುಗೆಗಳನ್ನು ಮಾಡೋದು ಈಗ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂದರೆ ಅನ್ನ ಸಾರು ಪಲ್ಯ ರೊಟ್ಟಿ ಒಂದು ಅವ್ರೆಕಾಯಿ ಪಲ್ಯ ಈ ಥರ ಮಾಡೋದು ಸಿಟಿಗ ಸಿಟಿ ಒಳಗೆ ಈಗ ನಾವು ಏನಂದ್ರ್ ಸಿ ಫಿಝ್ಝಾ ಬರ್ಗರ್ ಈ ಥರ ನಮ್ಮ ದೇಶ ಒಳಗೆ ಫ್ರೈಡ್ ರೈಸ್ ನೂಡಲ್ಸ್ ಗೋಬಿ ಈ ಥರ ಹೀಗೆ ನಾನಾ ಥರದ್ದು ಬರ್ತವೆ ಈಗ ನಾವು ಏನು ಮಾಡ್ಬೇಕು ಅಂದರೆ ಪಾಕಕಲೆ ಅಂದ್ರೆ ಈಗ ನಾವು ಹೆಣ್ಣುಮಕ್ಳು ಏನು ಮಾಡ್ತೀವಿ ಅಂದರೆ ಹೆಣ್ಣು ಮಕ್ಕಳು ಅಥವಾ ಗಂಡ್ ಮಕ್ಕಳು ಸ್ಕೂ ಏನೋ ಒಂದು ಅಡ್ಗೆ ಮಾಡಬೇಕು ಅನ್ನೋದೊಂದು ಕ ಇದು ಬಂತಂದು ಪರಿಸ್ಥಿತಿ ಬಂತಂದರೆ ಭಾಳ ನೆ ಏನು ಮಾಡಬೇಕು ಏನಿಲ್ಲ ಯಾವ ಥರ ಮಾಡಬೇಕು ಎಷ್ಟು ರುಚಿಯಾಗಿ ಮಾಡ್ಬೇಕು ಎಲ್ಲರೂ ತಿಂದ್ರೆ ಏನೋಪ್ಪ ರುಚಿ ಅನಿಸ್ಬೇಕು ಅನ್ನೋ ಒಂದು ಇದು ಕಾನ್ಸೆಪ್ಟನ್ನ ತಲ್ಯಾಗೆ ಇಟ್ಕೊಂತೀವಿ ಅವಾಗ ಅವಾಗ ಏನೈತೆ ಅಂದರೆ ಈ ಪಾಕಕಲೆ ಅನ್ನೋದನ್ನು ನಾವು ತಲ್ಯಾಗೆ ಇಟ್ಕೊಂಡು ಇದ್ಕೆ ಶಾಲೆಗಳು ಅಥವಾ ಟ್ರೈನಿಂಗ್ ಇವು ಅಂತಿರ್ತವೆ ಕಲಿಸೋದು ಅದನ್ನೆಲ್ಲ ನೋಡ್ತಾ ಇರ್ತೀವಿ ಮೊದಲೆಲ್ಲ ಈ ಥರ ಇದ್ದಿದ್ದಿಲ್ಲ ಈ ಪಾಕಕಲೆಯಲ್ಲಿ ಏನಂತಂದರೆ ನಾವು ಅಡುಗೆ ಈಗ ಟಿ ವಿ ಒಳಗೆಲ್ಲ ನೋಡ್ತಾ ಇರ್ತೀವಿ ಬೊಂಬಾಟ್ ಭೋಜನಾ ಆ ಥರ ಆ ಥರದ್ದೂ ಇರ್ತವೆ ಅವಕ್ಕೆಲ್ಲ ನಾವು ಸೇರ್ಸ್ಕೊಂಡು ಸೇರಿಕೊಂಡು ಕಲಿತಿರ್ತೀವಿ ನಾನಾ ಥರದ ರುಚಿಯಾಗಿ ಯಾವ್ಯಾವ ಯಾವ ತ ಯಾವ ಐಟಮ್ಗೆ ಯಾವ ಐಟಮ್ ಹಾಕಿದರೆ ಹೆಂಗೆ ರುಚಿ ಬರತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೋತೀವಿ ಈಗ ನಾವು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಈಗ ಅಡುಗೆ ಮಾಡಬೇಕು ಈಗ ಪಲ್ಯ ಅಂದ್ರೆ ಅದಕ್ಕೆ ಉಳ್ಳಾಗಡ್ಡೆ ಟೊಮಾಟಿ ಆಮೇಲೆ ಖಾರ ಉಪ್ಪು ಹುಳಿ ಹುಣ್ಸೆಹಣ್ಣು ಇವನ್ನೆಲ್ಲ ಹಾಕಿ ಮಾಡಿದ್ರೆ ಒಂದು ಪಲ್ಯ ಅಂತ ಆಗುತ್ತೆ ಸ್ವೀಟ್ಗೆ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಮಾಡ್ದ್ರೂ ರುಚಿಯಾಗುತ್ತೆ ಕೆಲ್ವೊಂದುಕ್ಕೆ ಎಲ್ಲ ಥರನೂ ಹಾಕಿಯೂ ಮಾಡ್ತಾರೆ ಅದನ್ನು ಇದೇ ಅಂತ ಅದಕ್ಕೆ ಒಂದೊಂದು ವೆರೈಟಿ ಹೆಸರು ಬೇರೆ ಇಡ್ತಾರೆ ಅದ್ಕೆ ಏ ನಾವು ಅದನ್ನು ದ ಬೇಗ ಅದನ್ನ ತೊಗೊಳಂಗಿಲ್ಲ ಇದಕ್ಕೆ ಇದನ್ನೇ ಅಂತಾರೆ ಅನ್ನೋದು ಸ್ಟಾಟಿಂಗಿಗೆ ಗೋಬಿ ಅವೆಲ್ಲ ಬಂದಿದ್ದೇ ಬರ್ತಾ ಇದ್ದಿದ್ದೇ ಇಲ್ಲ ಈಗೀಗ ಬಂದಿದ್ದಾವೆ ಮೊದಲೆಲ್ಲ ಬರೇ ರೊಟ್ಟಿ ಪಲ್ಯ ಅನ್ನ ಸಾರು ಅನ್ನೋದಷ್ಟೇ ಇರ್ತಿತ್ತು ನಮಗೆ ಈಗ ಮೊದ್ಲಿನ ವೆರೈಟೀ ಅಂದರೆ ಈಗ ಹಳೆಯ ಕಾಲದಲ್ಲಿ ಸಜ್ಜೆ ರೊಟ್ಟಿ ಆಮೇಲೆ ಇವು ಏನಪ್ಪ ಅಂದರೆ ಶೇಂಗಾ ಹೋಳ್ಗೆ ಚಕ್ಕುಲಿ ಕೊ ಇಂಥವೆಲ್ಲ ಇರ್ತಿದ್ದವು ಈಗ ಅವನ್ನೇ ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ಹಬ್ಬದ ಹರಿದಿನಗಳಂತೂ ಭಾಳ ಮಾಡ್ತಾರೆ ಇದನ್ನು ನಾವು ಏನು ಮಾಡ್ತೀವಂದರೆ ಈಗೆಲ್ಲ ಈಗ ಫ್ಯಾಷನ್ ಆಗ್ಬಿಟ್ಟಿದೆ ಇದಕ್ಕೂ ಒಂದು ಸ್ಕೂ ಕಲ್ಯೋದೊಂದು ಇದೈತಿ ಟ್ರೈನಿಂಗ್ ಸ್ಕೂಲ್ಗತೆ ಮಾಡ್ಬಿಟ್ರೆ ಈಗ ಅದನ್ನ ಅಂದ್ರೆ ಕಲಿಯೋದು ಕಲ್ಯೋದಂದ್ರೆ ನಾವು ಗೊತ್ತಿರ್ತೈತೆ ಏಯ್ ಅದೇನು ದೊಡ್ಡ ಆಗೋದೈತೆ ಬಿಡು ನಾವೇನು ಹೆಚ್ಚಿಂದು ಇದಿಲ್ಲ ಅನ್ನ ಸಾರು ಪಲ್ಯ ಮಾಡ್ತೀವಿ ನಮ್ಗೇನು ಬರಂಗಿಲ್ಲೇನು ಅಂತ ಅಂತೀವಿ ಅದು ಹಂಗೆ ಇರಂಗಿಲ್ಲ ರೀ ಅದ್ರೊಳಗೆ ಈ ಒಂದು ಪಾಯಸ ಮಾಡ್ಬೇಕಂದ್ರ್ ನಾವೇನು ಮಾಡ್ತೀವಿ ಶಾವ್ಗೆನ ತುಪ್ದಾಗೆ ಹಾಕಿ ಹುರಿತೀವಿ ಗೋಡಂಬಿ ದ್ರಾಕ್ಷಿ ಹಾಕ್ತೀವಿ ಹಾಲು ಹಾಕ್ತೀವಿ ಕು ಕುದಿಸ್ತೀವಿ ಅದನ್ನು ಒಂದು ದಮ್ಮು ಮಾಡಿ ಇದನ್ನು ಮಾಡ್ತೀವಿ ಈಗ ಅದೇ ಥರನೇ ಟಿ ವಿ ಒಳಗೆ ಬೇರೆ ಬೇರೆ ಥರ ತೋರ್ಸ್ತಾರೆ ಅದಕ್ಕೊಂದು ಇನ್ನೂ ರುಚಿ ಬರೋ ಹಂಗೆ ಅದನ್ನು ಎಷ್ಟು ಚ ಯಾವ ಟೈಮಿಗೆ ಎಷ್ಟು ಟೈಮಿಗೆ ಫ್ರೈ ಇದು ಮಾಡಬೇಕು ಅದಕ್ಕೆ ಹಿಂಗೆ ನಾವು ಬರೇ ತುಪ್ದಾಗೆ ಹಿಂಗೆ ಹಿಂಗೆ ಹಿಂಗೆ ಅಳ್ಳಾಡ್ಸ್ಬಿಟ್ರ ಅದನ್ನು ಆಗೋಂಗಿಲ್ಲ ಅದನ್ನು ಏನು ಮಾಡೋದೈತೆ ಅಂದ್ರೆ ಚೆಂದಾಗಿ ಅಂದ್ರೆ ಅದನ್ನು ಸಲ್ಪ ಘಮ್ ಅನ್ನಂಗೆ ತುಪ್ದಾಗೆ ಹಾಕಿದರೂ ಸ್ವಾದ ಬರ್ವಂಗೆ ಹುರ್ದು ಅದನ್ನು ಆಮ್ಯಾಲ ಹಾಲಿನಲ್ಲಿ ಹಾಕಿ ಅದಕ್ಕೆ ಸರಿಯಾಗಿ ಪ್ರಮಾಣ್ದಾಗೆ ಸಕ್ರೆ ಹಾಕಿ ಕುದಿಸಿ ಅದನ್ನು ಮಾಡ್ಬೇಕು ಅದಕ್ಕೆ ಲಾಸ್ಟಿಗೆ ಬೇಕಾದರೆ ಈಗೆಲ್ಲ ಮೊದಲು ಗೋಡಂಬಿ ದ್ರಾಕ್ಷಿ ಹಾಕ್ತಾರೆ ಮತ್ತು ಈಗೆಲ್ಲ ವೆರೈಟಿ ವೆರೈಟಿ ಕಾಜು ಅಂಥವು ಇಂಥವು ಎಲ್ಲ ಬರ್ತವೆ ಅವನ್ನೆಲ್ಲ ಹಾಕಿ ಅವನ್ನು ತುಪ್ದಾಗೆ ಹುರ್ಕೊಂಡು ಅದ್ಕೊಂದು ಹಾಕಿ ಅದ್ನ ಸಲ್ಪ ಕುದಿ ಬಿಡ್ತಾರಲ್ವ ಅವಾಗೊಂದು ಸ್ವಾದ ಬರುತ್ತೆ ಆ ಸ್ವಾದ ಭಾಳ ಚೆಂದ ಇರತ್ತೆ ರೀ ಅದನ್ನು ಏನು ಮಾ ಅಂತೀವಿ ನಾವು ಈಗಿನ ಕಾಲದಲ್ಲಿ ವೆರೈಟಿ ವೆರೈಟಿಯಾಗಿ ತೋರಿಸ್ತಾರ ಈಗ ಶಾವ್ಗೆ ಬಸ್ಯೋದು ಮೊದಲು ಶಾವ್ಗೆ ಬಸ್ಯೋದ್ ಅಂತಿದ್ದು ರೀ ಈಗ ಅದನ್ನು ಪಾಯಸ ಅಂತ ಕರಿತಾರೆ ಮತ್ತು ಹಾಲು ಹಾಕಿ ಮಾಡಿದ್ರೆ ಪಾಯಸ ಹಾಲು ಹಾಕ್ಲಾಯ್ಕ್ ಅಂದ್ರೆ ಶಾವ್ಗೆ ಬಸ್ಯೋದ್ ಅಂತಾರೆ ಇದು ನಮೂನಿ ಇರ್ತವೆ ರೀ ಅವು ಆಮ್ಯಾಲ ಈಗ ಪಾಕಕಲೆ ಪಾಕಕಲೆ ಅಂದ್ರೆ ಎಲ್ಲರಿಗೂ ಬರೋಂಗಿಲ್ಲ ಈ ನಮ್ಕಿಂತ ಮೊದಲು ಹಳೆಯ ಕಾಲ್ದಾಗೆ ಗಂಡ್ ಮಕ್ಳೂ ಮಾಡ್ತಿದ್ರಂತೆ ಈ ನಾವು ಇಲ್ಲಿ ಹೊಟೆಲ್ನ್ಯಾಗೆ ಮನೆಗಷ್ಟೇ ಹೆಣ್ಮಕ್ಳು ಮಾಡ್ತೇವೆ ರೀ ಹೊರಗೆಲ್ಲ ಗಂಡ್ ಮಕ್ಕಳೇ ಮಾಡ್ತಾರೆ ಒಂದು ಲೆಕ್ಕಕ್ಕೆ ನೋಡಿದ್ರೆ ಹೆಣ್ಮಕ್ಳಿಗು ಅಷ್ಟೇ ಇದು ಬರುವುದಿಲ್ಲ ಏನೋ ಅನ್ನಂಗೆ ಆಗುತ್ತೆ ಆದ್ರೆ ಅವರು ಗ್ರೇಟ್ ಅಂತಲ್ಲ ನಾವೂ ಮಾಡ್ತೇವೆ ನಾವು ಮನ್ಯಾಗೆ ದಿನಾ ಮಾಡ್ತೀವಿ ಅವರು ಒಮ್ಮೆ ಮಾಡ್ತಾರೆ ಮದ್ವೆ ಸಮಾರಂಭ ಫಂಕ್ಷನ್ನು ಬೇರೆ ನಾನಾ ಥರದ ಫಂಕ್ಷನ್ಗಳು ಮಾಡಿದ್ರ ಅಲ್ಲಿ ಗಂಡ್ ಮಕ್ಳನ್ನೇ ಹಚ್ತಾರ ಅದು ಒಂದು ಏನೋ ಅವ್ರ್ದು ಒಂದು ಕೈ ಸ್ವಾದನೇ ಬೇರೆ ಇರುತ್ತೆ ಅವ್ರದ್ದು ಈಗ ಪಾಕಕಲೆ ಅನ್ನೋದು ನಮಗೂ ಅಷ್ಟು ಗೊತ್ತಿಲ್ಲ ಕುಕಿಂಗು ಶಾಲೆ ಇರ್ತವೆ ಅಂತಂದು ಆದರೆ ಈಗೀಗ ಬಂದಿವ್ ಅವು ಶಾಲೆ ಅನ್ನೋದು ಈಗ ಅಡ್ಗೆ ಮಾಡಕ್ಕೆ ಬರಲಾರ್ದೋರು ಸಮೇತ ಒಬ್ಬರಿಗೆ ಟ್ರೈನಿಂಗ್ ತೊಗೊಂಡು ಅಡ್ಗೆ ಕಲಿತು ಅದನ್ನು ಪ್ರಯತ್ನ ಮಾಡಿ ಅದರದ್ದು ರುಚಿಯನ್ನು ನಾವು ತಿಳ್ಕೋತೀವಿ ನಮಗೆ ಅದ್ರ ಬಗ್ಗೆ ಶಾಲೆ ಬಗ್ಗೆ ಗೊತ್ತಿಲ್ಲ ಪಾಕಶಾಲೆ ಅನ್ನೋದು ಬಗ್ಗೆ ಗೊತ್ತಿಲ್ಲ ಆದ್ರೆ ಗೊತ್ತಿಲ್ಲಾರದೆ ಇನ್ನೊಬ್ರ ಬಾಯಲ್ಲೇ ಇದನ್ನು ಹಿಂಗೆ ಮಾಡ್ಬೇಕು ಇದನ್ನು ಹಿಂಗೆ ಮಾಡ್ಬೇಕು ಈ ಥರ ಹಾಕ್ ಹುರ್ದ್ರ ಈ ಥರ ಇದನ್ನು ಹಾಕ್ಬೇಕು ಅದಕ್ಕೆ ಇದನ್ನು ಹಾಕಿದ್ರೆ ಹುಳಿ ಬರುತ್ತೆ ಇದಕ್ಕೆ ಹಾಕಿದ್ರೆ ಕ ಸಲ್ಪ ಉಪ್ಪು ರುಚಿ ಬರತ್ತೆ ಅನ್ನೋದನ್ನು ಹೇಳ್ತಾರೆ ಅದ್ರ ಮ್ಯಾಲ ನಾವು ಮತ್ತೆ ಅದನ್ನು ಏನೈತಿ ಮನ್ಯಾಗೆ ಟ್ರೈ ಮಾಡಿ ನೋಡ್ತೇವೆ ನೋಡಿ ಹಾಂ ಹೌದಪ್ಪ ಬರ್ತವೆ ಅಂತ ಈಗ ಸಂಡ್ಗೆ ಮಾಡೋದು ಇರುತ್ತೆ ನಾವು ಮೊದಲೆಲ್ಲ ಅಕ್ಕಿಯಲ್ಲೆ ಮಾಡ್ತಿದ್ವಿ ಈಗ ಅದನ್ನು ವೆರೈಟಿ ವೆರೈಟಿ ಮಾಡ್ತಾರೆ ರವೆದ್ಲೆ ಮಾಡ್ತಾರೆ ರವೆದ್ಲೆ ಸೆಂಡ್ಗಿ ಹಾಕಿ ನೋಡ್ತಾರೆ ನಮ್ಗೆ ಅದ್ರದ್ ಇದೇ ಇರೋಂಗಿಲ್ಲ ನಮ್ಗೆ ಗೊತ್ತೇ ಇಲ್ಲ ಅದನ್ನು ಮಾಡೋದಾರೆ ರವ್ದ್ಲೆ ಮಾಡ್ತಾರನ್ನೋದು ಗೊತ್ತಿದ್ದಿಲ್ಲ ಈ ಥರ ಈ ಅಂದರೆ ಎಷ್ಟೋ ಈಗ ಸೆಂಡ್ಗಿ ಮಾಡೋದ್ರಾಗೆ ಮೊದಲೆಲ್ಲ ಅಕ್ಕಿಯಲ್ಲೆ ಮಾಡ್ತಿದ್ದರು ಇಲ್ಲ ಒಂದು ಗ್ಲಾಸ್ ತೊಗೊಂಡ್ ಅಂಬಲಿ ಕಾಯ್ಸ್ದಂಗೆ ಮಾಡಿ ಹಿಂಗೆ ಹಾಕಿ ಬಿಡ್ತಿದ್ದರು ಈಗ ಒಂದು ವೆರೈಟಿ ವೆರೈಟಿ ಥರ ಹೇಳ್ತಾರ ಈಗ ಅವ್ನ ತಿರಿಗ್ಸೋದ್ ಒಂದು ಇದು ಬರುತ್ತೆ ಚಕ್ರಗತೆ ಅವನ್ನೆಲ್ಲ ಹಾಕಿ ಅದನ್ನು ಇಟ್ಟು ಹಾಕಿ ಅದ್ರೊಳಗೆ ನಾದಿ ಚೆಂದಗ್ ಇದು ಮಾಡ್ತಾರೆ ಈಗ ಮೊದಲು ಚಕ್ಕುಲಿ ಮಾಡೋದಕ್ಕೂ ಈಗ ಹಪ್ಪಳ ಅಂತೀವಿ ನಾವು ಹಪ್ಪಳ ಮೊದಲು ಬರೇ ಹಿಟ್ಟು ತೋಯಿಸಿ ಅದನ್ನು ಲಟ್ಟಿಸಿ ಹಾಕಿಬಿಡ್ತೀವಿ ಈಗ ಹಾಗಿಲ್ಲ ಅದಕ್ಕೆ ಉಪ್ಪು ಖಾರ ಬೇಳೆ ಥರದ್ದು ಬೇರೆ ಬೇರೆ ಥರದ ಬೇಳೆ ಹಾಕಿ ಆಮೇಲೆ ಕರ್ಬೇವು ಹಾಕಿ ಅದಕ್ಕೆ ಸ್ವಾದ ಬರತ್ತೆ ಅಂತಂದು ಇದು ಮಾಡಿ ಹಾಕ್ತಾರೆ ರೀ ಈ ಥರ ಅದನ್ನು ಎಣ್ಣೆಲಿ ಎಷ್ಟು ಟೈಮಿಂಗಿಗೆ ಇಟ್ರೂ ಕರಿಬೇಕನ್ನೋದನ್ನು ಟೈಮಿಂಗ್ ಇಟ್ಟು ಇದು ಮಾಡ್ತಾರೆ ರೀ ಅದು ಹಂಗಾಗೀ ಇದು ಮಾಡ್ಬೇಕು ಈ ಥರ ನಾನಾ ಥರದ್ದು ಇದಾವೆ ಆದ್ರೆ ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನಾವು ಅಷ್ಟೇ ಮಾಮೂಲಿಯಾಗಿ ಹೇಳ್ತೀವಿ ಹಾಗೇ ಆಮೇಲೆ ಇದನ್ನು ಹೆಣ್ಣುಮಕ್ಳು ಅಂದರೆ ಹೆಣ್ಣುಮಕ್ಳು ಏನಪ್ಪ ಅಂದ್ರೆ ಈ ಪಾಕಶಾಸ್ತ್ರದ್ದು ಅಂದ್ರೆ ಶಾಲೆ ಇರ್ತವೆ ಆದ್ರೆ ನಮ್ಗಷ್ಟು ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ತಿಳ್ಕೊಂತೀವಿ ನಾವು ಮುಂದೆ ಇನ್ನೊಂದು ಸಲ ಇದನ್ನು ಹೆಣ್ಣುಮಕ್ಳು ಅದನ್ನು ಒಂದು ಕೆಲ್ಸದ ಗತೆ ಮಾಡ್ಕಂಬಿಟ್ರ ಈಗ ಅದು ಹೆಣ್ಮಕ್ಳೂ ವರ್ಗ ಹೋಗಿ ದುಡಿಯೋದಕ್ಕಿಂತ ಇಲ್ಲೇ ಮನ್ಯಾಗೆ ಅದನ್ನು ಒಂದು ರೀತಿ ಈಗ ಬೆಳ್ಯ ಹೆಣ್ಣುಮಕ್ಳಂದ್ರೆ ಉಪ್ಪಿನ್ಕಾಯಿ ಹಾಕೋದಾಯ್ತು ಚಕ್ಕುಲಿ ಮಾಡೋದಾಯ್ತು ಇವನ್ನೆಲ್ಲ ಸಲ್ಪ ವೆರೈಟಿ ವೆರೈಟಿಯಾಗಿ ಕಲಿತು ಅದನ್ನು ಫ್ಯಾಕ್ ಮಾಡಿ ಹೊರ್ಗೆ ಸೇಲ್ ಮಾಡ್ತಾರೆ ರೀ ಮಾರ್ಕೆಟ್ಗೆ ಕೊಡ್ತಾರೆ ಅದನ್ನು ಅದರಿಂದ ಅವ್ರಿಗೆ ಲಾಭಾಂಶ ಬರುತ್ತೆ ಆ ಲಾಭಾಂಶನ ತಮ್ಮ ಮನೆಗಿ ಹಾಕೊಂತಾರೆ ಹೊಳ್ಳಿ ಇದು ಒಂದು ಲೆಕ್ಕಕ್ಕೆ ಚೊಲೊನೇ ಪಾಕಶಾಲೆ ಕಲ್ಯೋದೂ ಅಡ್ಗೆ ಎಷ್ಟು ಥರದ್ದು ಕಲಿತೀವಲ್ಲ ಅಷ್ಟು ಮುಂದೆ ನಮಗೆ ಒಂದು ವೇಳೆ ಕ ನಮ್ಗೆ ಏನೋ ಕೆಲಸಿಲ್ಲಪ್ಪ ಅಂದರೆ ಈಗ ವಯಸ್ಸಿರ್ಲಿ ವಯ್ಸು ಇಲ್ದೇ ಇರಲಿ ಒಂದೊಂದು ಟೈಮ್ ಮನ್ಯಾಗೆ ಕುಳ್ತಾಗ ಏನೈತಿ ಇದನ್ನು ಕುಳ್ತು ಮಾಡಬೋದು ನಾವು ಅಡ್ಗೆಯಿಂದನ ನಮಗೆ ಒಂದು ಕೆಲಸನೂ ನಾವು ರೂಪಿಸ್ಬೋದು ರೊಟ್ಟಿ ಬಡಿಯೋದು ಆಯ್ತು ಚಕ್ಕುಲಿ ಅವು ಕೋಡ್ಬಳೆ ಹಪ್ಪಳ ಇಂಥವು ಮಾಡೋದಾಯ್ತು ಆಮ್ಯಾಲ ಬೇರೆ ಬೇರೆ ಥರದ್ದು ಏನೇನು ಕೆಲಸ ಇದಾವಲ್ವ ಮನ್ಯಾಗೆ ಈ ಒಬ್ಬಟ್ಟು ಹೋಳ್ಗೆ ಆರ್ಡ್ರು ಬರ್ತವೆ ರೀ ಈಗೆಲ್ಲ ಮನ್ಯಾಗೆ ಕುಳ್ತು ಮಾಡಿ ಆರ್ಡ್ರು ತೊಗೋಬೋದು ನಾವು ಮನ್ಸು ಮಾಡಿದ್ರೆ ಆದ್ರೆ ನಮಗೆ ಈ ಸದ್ಯದ ಪರಿಸ್ಥಿತಿಗೆ ಅಂದ್ರೆ ಈ ಸ್ವಲ್ಪ ಮಕ್ಳು ಜಂಜಾಟ ಒಳಗೂ ಇರ್ತೀವಲ್ವ ಹಂಗಾಗಿ ಆಗೋದಿಲ್ಲ ಆದರೂ ಇದ್ರ ಭಾಳ ಭಾಳ ಅಂದ್ರೆ ಭಾಳ ಲಾಭ ಐತಿ ಇದು ಕುಕ್ಕಿಂಗ್ ಬಗ್ಗೆ ಅಂದ್ರೆ ಪಾಕಶಾಲೆ ಅನ್ನೋದು ಅಷ್ಟು ಸರಳವಾಗಿ ಬಿಡುವಂಥ ಶಬ್ದವೂ ಅಲ್ಲ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಅನ್ಕೂಲ ಐತಿ ನಮಗಿದು ಪಾಕಶಾಲೆ ಅನ್ನೋದು ನಾವೂ ಇನ್ನಷ್ಟು ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೋತೀವಿ ಯಾರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿಯನ್ನು ಕೊಡಿರಿ ಅಂತಂದು ಹೇಳ್ತೀವಿ ಇಷ್ಟೇ ಮತ್ತೇನಿಲ್ಲ ಆಮ್ಯಾಲ ನೋಡೋಣ ಇನ್ನೂ ಅದ್ರ ಬಗ್ಗೆ ಮಾಹಿತಿ ನಾವು ಹೆಚ್ಚಾಗಿ ತಿಳ್ಕೋತೀವಿ ಇದು ಕುಕಿಂಗ್ ಸ್ಕೂಲ್ಗಳು ಸಂಸ್ಥೆಗಳಿವೆ ಇದಾವೆ ಆದ್ರೆ ನಮಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ತಿಳ್ಕೋತೀವಿ ಅದ್ರ ಬಗ್ಗೆ ನಾವು ಸಲ್ಪ ನೋಡೋಣ ಫ್ರೀ ಆದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಅದಕ್ಕೆ ಸೇರಿಕೊಂಡು ನಾವು ಯಾವ್ಯಾವ ಥರದ ಅಡುಗೆ ಮಾಡ್ಕೋಬೋದು ಅಂತಂದು ನಾವು ತಿಳ್ಕೋತೀವಿ ಧನ್ಯವಾದಗಳು